ವಿಜಯನಗರ ಜಿಲ್ಲೆಯಲ್ಲಿ ಹಿರಿಯರು ಸೀರೆ ಮತ್ತು ಕಿವಿಯೋಲೆ ಸರ ತಾಳಿ ತಾಳಿ ಅಂದರೆ ಇರಲೇಬೇಕು ತಾಳಿ ತಾಳಿಯನ್ನು ಮಹತ್ವದ ಇದು ಹಿರಿಯರು ತಾಳಿ ಈಗಿನ ಫ್ಯಾಶನ್ನಾವ ತಾಳಿ ಬಿಚ್ಚಿಟ್ಟರೆ ಬೈತಾರೆ ಭಾಳ ಬೈತಾರೆ ಹಿರಿಯರು ಹಾಗಾಗಿ ತಾಳಿ ಇರಲೇಬೇಕು ಮತ್ತು ಸೀರೆಯನ್ನು ದೇವಸ್ಥಾನಕ್ಕಾಗ್ಲಿ ಎಲ್ಲೆ ಆಗಲಿ ಉಟ್ಕೊಂಡು ಸೀರೆ ಸೀರೆಯಂತು ಇರಲೇಬೇಕು ಗಂಡು ಮಕ್ಕಳು ಪಂಚೆ ತಲೆಗೆ ಪೇಟ ಹಾಕೋತಾರೆ ಮತ್ತು ವಿಜಯನಗ್ರ ಜಿಲ್ಲೆಯಾಗ ಡೊಳ್ಳು ಕುಣಿತಾ ಮತ್ತು ಭರತ್ ನಾಟ್ಯ ಇವ್ನೆಲ್ಲ ಸಾಂಸ್ಕೃತಿಕದಾಗ ಇರಲೇಬೇಕು ಕಾರ್ಯಕ್ರಮ್ದಾಗ ಅಂತು ಡೊಳ್ಳು ಕುಣಿತ ಭರತ್ ನಾಟ್ಯ ಫಂಕ್ಷನ್ನ್ಯಾಗ ಆಡಿಸ್ತಾರೆ ಮತ್ತು ಲಂಬಾಣಿ ಇದ್ರಾಗ ಲಂಬಾಣಿ ಡ್ರಸ್ಸು ಕಿವಿಓಲೆ ಚೈನಾ ಕಾಲಾಗಿನ ಚೈನಾ ಕಿವಿಯಾಗ ಇಟ್ಕೊತಾರ ಅವರು ಅವ್ರದ್ದು ಗಂಡನ ತಾಳಿ ಅಂತಾರೆ ಅದನ್ನು ನಾವು ಕರಿಮಣಿ ಹಾಕೋತೀವಿ ಅವರ ಕಿವಿಗೆ ಓಲೆ ಚೈನಾ ಮಾಡ್ಕೋಂಡು ಹಾಕ್ಕೊಂಡ್ರೆ ಅದೆ ಅವ್ರದು ತಾಳಿ ಮತ್ತು ನಮ್ಮ ಕಡೆಗೆ ದಾವಣ್ಗೆರೆ ಕಡೆ ಸೈಡು ಡೊಳ್ಳು ಕುಣಿತ ಮತ್ತು ಕಂಸಾಳೆ ಇವ್ನೇಲ್ಲ ಮಾಡ್ತಾರೆ ಕಾರ್ಯಕ್ರಮದಾಗ ಸಾಂಸ್ಕೃತಿಕದಾಗ ಹ್ಞೂ ಹ್ಞೂ ವಿಜಯನಗ್ರ ಜಿಲ್ಲೆಯಲ್ಲಿ ಹಂಪಿ ಉತ್ಸವ್ದಾಗ ಡೊಳ್ಳು ಕುಣಿತ ಮತ್ತು ಭರತ್ ನಾಟ್ಯ ಸ್ಪರ್ಧೆಗಳ್ ಇಡ್ತಾರೆ ಸಾಂಸ್ಕೃತಿಕದಾಗ ಇನ್ನೊಂದು ಭರತ್ ನಾಟ್ಯ ನಮ್ಮ ಕರ್ನಾಟಕದಾಗೆ ಸಾಂಸ್ಕೃತಿಕ ಉತ್ಸವ್ದಾಗ ನಡೀತದೆ ಮತ್ತು ಡೊಳ್ಳು ಕುಣಿತ ಈ ವಿಜಯನಗರ ಜಿಲ್ಲೆ ಹಂಪಿ ಉತ್ಸವ್ದಾಗ ನಡಿತಾವೂ ಡೊಳ್ಳು ಕಾಲಲ್ಲೂ ಚೈನಾ ಮೂಗುತಿ ಹಣೆಯಲ್ಲಿ ಸಿಂಧೂರ ಕುಂಕುಮ ಇದ್ನೆಲ್ಲಾ ಇಟ್ಕೋತಾರೆ ಭಾರತೀಯ ಹೆಣ್ಮಕ್ಳು ಕಾಟನ್ ಸೀರೆ ಹಿರಿಯರು ಕಾಟನ್ ಸೀರೆ ಗಂಡು ಮಕ್ಳುದಾಗ ಪಂಚೆ ತಲೆಯ ಪಯ ಪೇಟ ಅವ್ನೆಲ್ಲಾ ಹಾಕೋಳ್ತಾರೆ ನಮ್ಮ ಸಾಂಸ್ಕೃತಿಕ ಕರ್ನಾಟಕ ರಾಜ್ಯದಾಗ ಇವೆಲ್ಲ ಸಾಂಸ್ಕೃತಿಕ್ದಾಗ ಸಂಸ್ಕಾರ ಸಂಸ್ಕಾರ ಅಂತ ಹೇಳೋಕ್ ಇಷ್ಟ ಪಡ್ತೀನಿ ಮತ್ತು ಹಿರಿಯರು ಒಂದು ನಂಬಿಕೆ ಅವರಿಗೆ ಸೀರೇ ಪಂಚೆ ಅಂಗಿ ಉಟ್ಕೊಂಡ್ರೇ ಪಾರ್ವತಿ ಪರಮೇಶ್ವರ ಅಂತ ಅವ್ರಿಗೊಂದು ನಂಬಿಕೆ ಅದು ಅದಕೋಸ್ಕರ ಸೀರೆ ನಮ್ಮ ಕರ್ನಾಟಕದೆ ತಗೋ ಜಾಸ್ತಿ ಉಟ್ಕೊಂಡು ಮಾಡೋದು ಸಿರೇನಾ ಹಿರಿಯರ್ ಮಾತು ಕೇಳಿದರೆ ನಮಗೆ ಒಳ್ಳೇದು ಅವರೇನು ಒಳ್ಳೇದಕ್ಕೆ ಹೇಳೋದು ನಮಗೆ ಸೀರೆ ಉಟ್ಕೊಳ್ರೀ ಲುಂಗಿ ಉಟ್ಕೊಳ್ರೀ ಅಂತಂದು ಹಂಗಾಗಿ ಹಿರಿಯರ್ ಮಾತ್ನ ನಾವು ಮಿರೋದಿಲ್ಲ ಅವ್ರ ಮಾತು ಕೇಳ್ಕೋಬಂದ್ರೆ ಬಾಳು ಬಂಗಾರಾಗುತ್ತೆ ಅವರು ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಯವಾಗಲೂ ಅದಕೋಸ್ಕರ ಹಿರಿಯರ್ ಮಾತು ಕೇಳ್ಬೇಕು ಹಂಪಿ ಉತ್ಸವ್ದಾಗ ನಮಗೆ ಅವೆ ನೋಡೋಕೆ ಭಾಳ ಇಷ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಡೊಳ್ಳು ಕುಣಿತ ಡೊಳ್ಳು ಎತ್ತಿ ಕುಣಿಸೋದು ಅವರು ತಿರ್ಗಿ ತಿರ್ಗಿ ಹೊಡೆಯೋದು ಭಾಳ ಇಷ್ಟ ಮತ್ತು ಇನ್ನೂ ಒಂದು ಅಂದರೆ ಭರತ್ ನಾಟ್ಯ ನೋಡೋಕೆ ಭಾಳ ಇಷ್ಟ ಹುಡ್ಗಿರು ಅದರಲ್ಲಿ ಸೀರೇನಾ ಡಿಜ್ ಡಿಜೆನಾಗಿ ಉಟ್ಕೋತಾರೆ ಸೀರೆ ಉಟ್ಕಂಡ್ರೆ ಅದೆ ನೋಡೋಕೆ ಒಂದು ಆನಂದ ಮನಸಿಗೆ ಸೀರೇನಾ ಉಟ್ಕೊಂಡ್ರ್ ಅದು ಭಾಳ ಇಷ್ಟ ನಮಗೆ ನಮ್ಗು ಸೀರೆ ಅಂದ್ರೇ ಇಷ್ಟ